ಮ ಮುಂಚೆ ದುರ್ಗದ ಎಮ್ ಎಲ್ ಎ ತಿಪ್ಪಾರೆಡ್ಡಿ ಅವ್ರು ಇದ್ದರು ಅವರು ತಿಪ್ಪಾರೆಡ್ಡಿ ಏನು ಮಾಡಿದರೊ ಬಿಡ್ತಾರೊ ಗೊತ್ತಿಲ್ಲ ಮೊನ್ನೆ ಎಲೆಕ್ಷನ್ ಹತ್ರಕ್ಕೆ ಬಂದಾಗ ಮಾತ್ರ ದುರ್ಗದಲ್ಲಿ ರೋಡ್ ಮಾಡೋದು ಅದು ಮಾಡೋದು ಇದು ಮಾಡೋದು ಮಾಡಿದರು ಮತ್ತಿನ್ನೊಂದು ಏನಪ್ಪ ಅಂದರೆ ದುರ್ಗದ ಸಿಟಿ ಒಳಗಡೆ ಏನೂ ಮಾಡಿಲ್ಲ ಎ ಒಂದು ಬರೀ ಹಳ್ಳಿ ಒಳಗೆ ಮನೆ ಅಂತೆ ಸೈಟ್ಗಳಂತೆ ಅವರಿಗೆ ಮಾಡಿಕೊಟ್ಟಿದ್ದಾನೆ ಅದು ಮೊನ್ನೆ ಎಲೆಕ್ಷನ್ನಿಗೆ ಎಲ್ಲ ನಿಂತ್ಕಂಡಾಗ ಇವಾಗ ಅವ್ರ ಅಪೋಸಿಟ್ ಇವರು ಕೆ ಸಿ ವೀರೇಂದ್ರ ಪಪ್ಪಿ ಅಣ್ಣವರು ನಿಂತಿದ್ದರು ಅವರು ಲೀಡ್ನಲ್ಲೇ ಪಪ್ಪಿ ಅಣ್ಣವಅರು ಎಲ್ಲಿ ಕಾಂಗ್ರೆಸಲ್ಲಿ ವಿನ್ನಾದರು ಅದು ಇನ್ನೊಂದು ಕಾಂಗ್ರೆಸ್ ವಿನ್ನಾಗಿದ್ದು ಒಳ್ಳೆಯದೆ ಆಯಿತು ಇನ್ನೊಂದು ಏನಪ್ಪ ಅಂದರೆ ಬೇರೆ ವಿಚಾರ ಅಂತಂದರೆ ಸಿದ್ಧರಾಮಯ್ಯವ್ರು ಇದು ಬಸ್ ಫ್ರೀ ಮಾಡಿ ಎಷ್ಟು ಹೆಣ್ಮಕ್ಳಿಗೆ ಫ್ರೀ ಬ ಫ್ರೀ ಮಾಡಿ ಮಾಡಿ ಕೊಡ್ತೀನಿ ಹಂಗೆ ಮಾಡ್ಕೊಡ್ತೀನಿ ಹಿಂಗೆ ಮಾಡ್ಕೊಡ್ತೀನಿ ಅಂತೇಳಿ ಬಿಟ್ಟುಬಿಟ್ಟು ಪ್ರೈವೇಟ್ ಬಸ್ನೋರಿಗೆ ಎಲ್ಲರಿಗೂ ಭಾಳ ತೊಂದರೆ ಮಾಡಿದ್ರು ಇವಾಗ ಆಟೋದವರು ಅವತ್ತಿಂದ ಅವತ್ತು ದುಡಿಮೆ ಮಾಡಿ ಅವತ್ತಿಂದ ಅವತ್ತು ಊಟ ಮಾಡೋರಿದ್ದಾರೆ ಕಾರನ ಪ್ರೈಯೇಟ್ ಬಸ್ನೋರು ಇದ್ದಾರೆ ಅವ್ರಿಗವ್ರಿಗೆ ಭಾಳ ತೊಂದರೆ ಆಗಿತ್ತು ಆ ಥರ ಮಾಡಬಾರ್ದಾಗಿತ್ತು ಮತ್ತು ಇವಾಗ ಇನ್ನೊಂದು ಕರೆಂಟ್ ಬಿಲ್ಲೊಂದು ಇನ್ನೂರು ದ್ ಯುನಿಟ್ಟಿಗೆ ಇಷ್ಟು ಮಾಡಿ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಅದೇನ್ಮಾಡ್ತಾರೆ ಮತ್ತು ತಿಂಗಳಿಗೆ ಹೆಣ್ಮಕ್ಳಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಾಕ್ತೀವಂತೇಳಿ ಕೆಲವ್ರಿಗಎ ಬಂದಿವೆ ಕೆಲವ್ರಿಗೆ ಬಂದಿಲ್ಲ ಯಾರುಯಾರೋ ಕಿ ಮಾಡೋದು ಇದಾಗೋಯ್ತು ಮಾಡಿದರೆ ಎಲ್ಲ ಒಂದು ರೀತಿಯಲ್ಲಿ ಮಾಡಬೇಕು ಏನೋ ಸುಮ್ಮನೆ ಮಾಡ್ತೀವಂತೇಳಿ ಎಲ್ಲ ಇದು ಮಾಡೋದಲ್ಲ ಮತ್ತು ಇದು ಒಂದು ಹೇಳ್ಬೇಕಪ್ಪ ಏನಂದರೆ ಒಂದು ಫ್ರೀ ಬಸ್ ಬಿಡ್ಬಾರ್ದಾಗಿತ್ತು ಬಿಟ್ಟಿದ್ದು ಭಾಳ ತಪ್ಪಾಯಿತು ಇವಾಗ ಪಪ್ಪಿಯಣ್ಣನವರು ದುರ್ಗದಲ್ಲಿ ಹೇಳ್ಬಕಂದ್ರ್ ಇದು ಮೊನ್ನೆ ರೀಸೆಂಟಾಗೇ ಎಷ್ಟೋ ಒಂದು ನೂರು ಜನಕ್ಕೆ ಬಸ್ ಬೆ ಫ್ರೀ ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಶಿವಮೊಗ್ದ ಕಣ್ಣಿನ ಇದು ಮಾಡಿಕೊಂಡು ಮಾಡ್ಕೊಂಬಂದು

ಕಣ್ಣಿಂದ್ ಮಾಡ್ಕೊಂಬಂದು ಇದು ಮಾಡ್ಕೊಟ್ಟಿದ್ದಾರೆ ಅವು ಫ್ರೀ ಮಾಡಿಕೊಟ್ಟು ಅದು ಇವಾಗ ಹೇಳ್ಬೇಕಂದ್ರೆ ಒಳ್ಳೆಯ ಇದು ಚೆನ್ನಾಗಿ ಇದು ಮಾಡ್ಲಿ ಮುಂದಿನ ಒಳ್ಳೊಳ್ಳೆಯ ಕೆಲ್ಸಗಳಾಗ್ಲಿ ಮತ್ತು ವರ್ಷ ಹೋದಾಗ ನನ್ನ ಒಂದು ಸೈಟ್ ಖಾಲಿ ಜೀವನ ಮಾಡಕ್ಕೆ ಸೈಟ್ ಮನೆ ಮತ್ತೊಂದು ಉದ್ಯೋಗ ಜೀವನ ಮಾಡಕ್ಕೆ ದಾರಿ ತಿಂಗ್ಳ್ಗೆ ಇಷ್ಟು ಆದಾಯ ಬರ್ಲಿ ಅಂತೇಳಿ ಇಷ್ಟೆಲ್ಲ ಮಾಡಿ ಮಾಡ್ಕೊಟ್ರೆ ನಮಗೊಂದು ಜೀವನ ಆಗುತ್ತೆ ಜೀವನ ಆದಾಗ ಮತ್ತಿನ್ನು ಒಲೆ ದುರ್ಗ್ದಾಗೆ ಒಳ್ಳೆಯ ಇದು ಕೆಲಸ ಮಾಡಲಿ ಮಾಡಿ ಎಲ್ಲ ಬಡ ಕಡು ಬಡವರಿಗೆ ಅಂತ ಒಂದು ಇದು ಮಾಡಿಕೊಡ್ಲಿ ಮಾಡಿ ಮತ್ತು ಮನೆಯೆಲ್ಲರಿಗುನ್ವೆ ಸೈಟ್ಗಳು ಈ ಥರ ಮಾಡಿದರೆ ನಮ್ಮ ಪಪ್ಪಿಯಣ್ಣವ್ರು ಇನ್ನೂ ಇನ್ನೂ ಮುಂದಿನ ಇದು ಮುಂದಿನ ಸಾರಿನೂ ಅವರೇ ವಿನ್ ಆಗ್ತಾರಂತ ಅಂದ್ಕೊಂಡೀವಿ ಈ ಥರ ಮಾಡಿಕೊಡ್ಲಿ ಇವಾಗ ದುರ್ಗ ಇನ್ನೂ ಚೆನ್ನಾಗಿ ಇಂಪ್ರೋ ಆಗುತ್ತಿವಾಗ ಇಂಪ್ರೋ ಆದರೆ ಭಾಳ ಒಳ್ಳೆಯದು ನಮ್ಮ ದುರ್ಗ ಒಂಥರ ದೊಡ್ಡ ಸಿಟಿ ಆಗಲಿ ಇನ್ನೂ ದೊಡ್ಡ ಸಿಟಿ ಆಗಲಿ ಎಲ್ಲ ಕಡೆ ಬೇರೆ ಊರಲ್ಲಿ ಅದೇ ಥರ ಇನ್ನೂ ಜಾಸ್ತಿ ಇರಲಿ ಅದಿದ್ದರೆ ಇನ್ನೂ ಭಾಳ ಒಳ್ಳೇದು ನಮ್ಮ ದುರ್ಗಕ್ಕೆ ಎಷ್ಟೋ ಜನ ಹಿಸ್ಟಾರಿಕಲ್ ಪ್ಲೇಸು ಒಂದು ಎಷ್ಟೋ ಬೇರೆ ಊರು ಬೇರೆ ಊರುಗಳಿಂದ ಮಾತಾಡೋಕೆ ಬರತ್ತೆ ನೋಡೋಕೆ ಬರ್ತಾರೆ ಭಾಳ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಇಂಪ್ರೋ ಆಗಲಿ